ಪುಸ್ತಕಗಳನ್ನು ಹೊರತುಪಡಿಸಿ ನಾನು ಬಹಳ ಮ್ಯಾಗಝಿನ್ಗಳನ್ನು ಓದಿದ್ದೇನೆ ಅವುಗಳೆಂದರೆ ಪ್ಯಾರಡೈಸ್ ಆಫ್ ನೇಚರ್ ತ್ರೀ ಡೈಮೆನ್ಷನ್ಸ್ ಲಿವಿಂಗ್ ದಿ ಐ ಲೈಫ್ ಮತ್ತು ರೆಡಿ ಆ್ಯಂಡ್ ರಿಲವೆಂಟ್ ಕೋಪಿಂಗ್ ವಿಥ್ ಕ್ಲೈಮೇಟ್ ಚೇಂಜ್ ಮತ್ತು ಸುದ್ದಿಪತ್ರಿಕೆಗಳನ್ನು ಸಹ ಓದಿದ್ದೇನೆ ಅವುಗಳೆಂದರೆ ಕರ್ಮವೀರ ಕನ್ನಡ ಕಲಿಕೆ ಮತ್ತು ನುಡಿ ಮುತ್ತು ಇವುಗಳು ನಾನು ಪುಸ್ತಕಗಳನ್ನು ಹೊರತುಪಡಿಸಿ ಓದಿದ ಮ್ಯಾಗಝಿನ್ಗಳು ಹಾಗೂ ಸುದ್ದಿಪತ್ರಿಕೆಗಳು